ಹಲೋ ಬ್ಯಾಂಕ್ ಮ್ಯಾನೇಜರಾ ಮಾತಾಡುವುದು ನಾನು ಅದು ನಿಮ್ಮ ಇದ್ರಲ್ಲಿ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡುವ ಹೇಳಿ ನಿಮ್ಮ ಕಸ್ಟಮರ್ ಮಾತಾಡುವುದು ನನಗೆ ಅದೊಂದು ಅಕೌಂಟ್ ಓಪನ್ ಮಾಡಲಿಕ್ಕೆ ಅದು ಎಂಥ ಪ್ರೊಸೀಜರ್ ಇತ್ತು ನಿಮ್ಮ ಅದರಲ್ಲಿ ಬ್ಯಾಂಕಲ್ಲಿ ಎಂಥೆಲ್ಲ ಡಾಕ್ಯುಮೆಂಟ್ಸ್ ಬೇಕಿತ್ತು ಅದಕ್ಕೆ ಹೌದಾ

ಇದು ನಿಮ್ಮದು ಬ್ಯಾಂಕಿಂಗ್ ಅವ ಬ್ಯಾಂಕಿಂಗ್ ಅವರ್ ಎಷ್ಟು ಹೊತ್ತಿಂದ ಎಷ್ಟು ಹೊತ್ತ್ವರೆಗೆ ಇರುತ್ತೆ ಇರುತ್ತೆ ಮೇಡಮ್ ಹಾಂ ಬ್ಯಾಂಕ್ ಟೈಮಿಂಗ್ಸ್ ನಾವು ಎಷ್ಟ್ಹೊತ್ತೊಳಗೆ ಬರಬಹುದು ಹಾಂ ಹಾಂ ಸರಿ ಸರಿ ಅದು ಹೌದಾ ಮೇಡಮ್ ಅಂದರೆ ಕೆಲವುದರಲ್ಲಿ ಅಕೌಂಟಲ್ಲೆಲ್ಲ ಈಗ ಮಿನಿಮಮ್ ಟು ಫಿಫ್ಟಿ ಎಲ್ಲ ಇರ್ತದಲ್ಲ ನಿಮ್ಮದರಲ್ಲಿ ಈಗ ಜಾಸ್ತಿಯಾ ಇದು ಅಮೌಂಟ್ ಇದು ಅಕೌಂಟ್ ಓಪನ್ ಆದ ಬುಕ್ಸ್ ಅದೆಲ್ಲ ಕೂಡಲೇ ನೀವು ಕೊಡ್ತೀರಾ ಬುಕ್ಸ್ ಇದು ಮಾಡಿ ಹೌದು ಮತ್ತೆ ಎ ಟಿ ಎಮ್ ಕಾರ್ಡೆಲ್ಲ ಕೂಡಲೇ ಪ್ರೊವೈಡ್ ಮಾಡ್ತೀರಾ ನೀವು ಅಕೌಂಟ್ ಓಪನಿಂಗ್ ಮಾಡುವಾಗಲೇ ಸರಿ ಸರಿ ಮೇಡಮ್ ಥ್ಯಾಂಕ್ಸ್ ನಾನು ನಾ ನಾಳೆ ವರ್ಕಿಂಗ್ ಅವರಲ್ಲಿ ಬರ್ತೇನೆ ನಿಮ್ಮ ಬ್ಯಾಂಕಿಗೆ ಸರಿ ಸರಿ ಓಕೆ ಥ್ಯಾಂಕ್ ಯು